ಗ್ರಾಮಗಳ ರೈತರು ಹಲವಾರು ಸಮಸ್ಯೆಗಳು ಈಗ್ಲೂ ಪ್ರಸ್ತುತ ಎದುರಿಸ್ತೀವಿ ಅದರಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿ ಅವರಲ್ಲಿ ಹಣಕಾಸಿನ ತೊಂದರೆ ಇರೋದರಿಂದ ಅವರು ಒಂದು ಯಾವುದೇ ಅವರ ಜಾಗ ಒಂದು ಭೂಮಿಯಲ್ಲಿ ಅವರ ಭೂಮಿಯಲ್ಲಿ ವ್ಯವಸಾಯ ಆರ್ಥಿಕ ಈಗ ಏನು ಹಣಕಾಸಿನ ಸಂಸ್ಥೆಗಳಲ್ಲಿ ಸಾಲ ತೆಗೆದುಕೊಂಡು ಒಂದು ವ್ಯವಸಾಯವನ್ನು ಮಾಡುತ್ತಾರೆ ವ್ಯವಸಾಯ ಮಾಡಿದ ವ್ಯವಸಾಯ ಸರಿಯಾದ ಸಮಯಕ್ಕೆ ಮಳೆ ಬಂದರೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಒಳ್ಳೆಯ ಬೆಳೆ ಬರ್ತದೆ ಅವರಿಗೂ ಬೆಳೆದಂಥ ಬೆಳೆಗಳಿಗೂ ಒಳ್ಳೆ ಬೆಂಬಲ ಒಳ್ಳೆ ಬೆಳೆ ಸಿಗುತ್ತದೆ ಮತ್ತು ಆ ಅದು ಬೆಳೆದ ಬೆಳೆಗಳಿಗೆ ಮಾರಾಟ ಮಾಡಿ ಒಳ್ಳೆ ಲಾಭವನ್ನು ಸಹ ಗಳಿಸುತ್ತಾರೆ ಅವರ ಆರ್ಥಿಕ ಜೀವನವು ಉತ್ತಮವಾಗಿರುತ್ತದೆ ಆದರೆ ಈಗಿನ ಪರಿಸ್ಥಿತಿಗೆ ಹೇಗೆಂದರೆ ಹವಾಮಾನದ ವೈಪರೀತ್ಯದಿಂದಾಗಿ ಮಳೆ ಯಾವ ಸಮಯದಲ್ಲಿ ಮಳೆ ಬರುತ್ತದೆ ಯಾವ ಯಾವ ವರ್ಷ ಮಳೆ ಬರುವುದಿಲ್ಲ ಎಂದು ಹೇಳು ಹೇಳುವುದು ಅಸಾಧ್ಯ ಮಳೆಯು ಕೆಲವು ವರ್ಷ ಮಳೆ ಅತಿಯಾಗಿ ಮಳೆ ಬರುತ್ತದೆ ಅತೀವೃಷ್ಟಿ ಆಗುತ್ತದೆ ಬಂದ ಬೆಳೆಯು ಬಂದಂಥ ಬೆಳೆಯು ಕೈಯ್ಯ ಸಿಗದೆ ಮಳೆಗೆ ಆಹುತಿಯಾಗಿ ಆಹುತಿಯಾಗಿ ಬಿಡುತ್ತದೆ ಇನ್ನು ಕೆಲವು ಕೆಲವು ವರ್ಷಗಳು ಮಳೆ ಕಡಿಮೆಯಾಗಿ ಬೆಳೆಗಳೆಲ್ಲ ಒಣಗಿ ನಾಶವಾಗಿ ಬಿಡುತ್ತದೆ ಹಾಗಾಗಿ ರೈತರ ಸಂಕಷ್ಟ ನೋಡಿದರೆ ಅದು ಯಾರಿಗೂ ಬೇಡ ಎನ್ನಿಸುತ್ತದೆ ಹಾಗಾಗಿ ಈಗಿನ ರೈತರು ಮಕ್ಕಳು ರೈತ ಅವರ ಕೃಷಿ ಜೀವ ಬಗ್ಗೆ ಅವರು ಕೆಲವು ನಗರಗಳ ನಗರಗಳಿಗೆ ವಲಸೆ ಬಂದು ಕೆಲವು ಉದ್ಯೋಗಗಳು ಆರಿಸಿ ಅವರು ಕೆಲವೊಂದು ಉದ್ಯೋಗದಲ್ಲಿ ಹುಡುಕಾಟ ಮಾಡಿ ಅದರಲ್ಲಿ ಅವರು ಉದ್ಯೋಗ ಉದ್ಯೋಗವನ್ನು ಮಾಡ್ತಿದ್ದಾರೆ ಆದರೆ ಕೆಲವೊಂದು ಈಗಿನ ತಂತ್ರಜ್ಞಾನವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ಯಾವ ದೇಶದ ಯಾವ ಹವಾಮಾನಕ್ಕೆ ತಕ್ಕಂತೆ ಯಾವ ಬೆಳೆಯನ್ನು ಬೆಳೆಯಬೇಕು ಮತ್ತು ಎಷ್ಟು ಸಮಯ ಅದಕ್ಕೆ ನೀರಿನ ಅವಶ್ಯಕತೆ ಇದೆ ಅಂತ ಎಲ್ಲವು ತಿಳಿದುಕೊಂಡು ವ್ಯವಸಾಯ ಮಾಡಿದರೆ ಈಗಿನ ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಯಾವ ಪ್ರದೇಶಕ್ಕೆ ಯಾವ ಬೆಳೆ ಬೆಳೆದರೆ ಸೂಕ್ತ ಎಂದು ಯಾವುದು ಹೆಚ್ಚು ಇಳುವರಿ ಬರುತ್ತದೆ ಎಂದು ತಿಳಿದು ಸರಿಯಾದ ರೀತಿಯಲ್ಲಿ ಬೆಳೆ ಬೆಳೆಯೋದರಿಂದ ಉತ್ತಮ ಇಳುವರಿ ಬರುತ್ತದೆ ಅದರಿಂದ ಬೆಳೆದ ರೈತನಿಗು ಒಳ್ಳೆ ಬೆಂಬಲ ಬೆಲೆ ಸಿಗುತ್ತದೆ ಮತ್ತು ಅವರ ಅವರಿಗೂ ಆ ಬೆಳೆದ ಬೆಳೆಗಳಿಗೂ ಲಾಭ ಸಿಗುತ್ತದೆ ಮತ್ತು ಅದರಿಂದ ಅವರ ಜೀವನ ಮಟ್ಟವು ತುಂಬ ಸುಧಾರಣೆ ಆಗುತ್ತದೆ ಮತ್ತು ನಮ್ಮ ದೇಶದ ಬಹುಪಾಲು ಭೂಮಿ ಕೃಷಿ ಚಟುವಟಿಕೆಗಳಲ್ಲಿ ಇರುವುದರಿಂದ ನಾವು ರೈತರಿಗೆ ಆದಷ್ಟು ತಂತ್ರಜ್ಞಾನದ ಸಹಾಯವನ್ನು ಒದಗಿಸಿ ಅವರಿಗೆ ಯಾವ ನಿಮ್ಮ ಭೂಮಿಯಲ್ಲಿ ಯಾವ ಆ ಮಣ್ಣಿನ ಪರಿಶೀಲನೆ ಮಾಡಿ ಅದಕ್ಕೆ ಆ ಮಣ್ಣಲ್ಲಿ ಯಾವ ಬೆಳೆ ತುಂಬ ಬೆಳೆಯಬಹುದು ಎಂದು ತಂತ್ರಜ್ಞಾನ ಸಹಾಯದಿಂದ ಅವರಿಗೆ ತುಂಬ ಸಹಾಯ ಮಾಡಲು ಸಹಾಯ ಸಹಾಯ ಮಾಡಬೇಕಾಗಿದೆ